ಹಲೋ ಹಾಂ ನಮಸ್ತೆ ರೀ ಹಾಂ ಹೌದು ರೀ ಹೇಳಿ ರೀ ಏನು ತಿಳ್ಕೊಬೇಕಾಗಿತ್ತು ಗೋಲ್ಡ್ ಲೋನ್ ನೋಡಿರಿ ಟೆನ್ ಪರ್ಸೆಂಟ್ ಅದ

ಹಾಂ ರೀ ಹತ್ತು ತೊಲ ಬೀಳ್ತದೆ ಒಂದು ಒಂದು ತೊಲಿಗೆ

ಡಾಕ್ಯುಮೆಂಟ್ಸ್ ನೀವೇನು ಕೆಲಸ ಮಾಡ್ತೀರಿ ನೀವು ಏನಾರು ಗೌರ್ಮೆಂಟ್ ಜಾಬ್ ಏನಾರು ಅದೆ ಏನು ನಿಮ್ಮ ನೀವು ಪ್ರೈವೇಟ್ ಮಾಡಿದ್ರೆ ಭೀ ನಮಗೆ ಪ್ರೂಫ್ ಒಂದು ಬೇಕು ರೀ ಆಧಾರ್ ಕಾರ್ಡ್ ಬೇಕು ಪ್ಯಾನ್ ಕಾರ್ಡ್ ಬೇಕು ನಿಮ್ಮ ಪ್ರಾಪರ್ಟಿ ಫುಲ್ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಸ್ಯಾಲರಿ ಸ್ಲಿಪ್ಸ್ ಎಲ್ಲ ಬೇಕಿತ್ತು ರೀ ಹ್ಞೂ ಸ್ಯಾಲ್ರಿ ಸ್ಲಿಪ್ ಪ್ರಾಪರ್ಟಿ ಇದು ಬೇಕು ರೀ ಏನಾರು ಒಂದಾರು ಇರಬೇಕಲ್ಲ ನಮ್ಗೆ ಏನು ಗ್ಯಾರೆಂಟಿಲಿಂದ ಕೊಡ್ಬೋದು ನಾವು ನಿಮ್ಗೆ ಗೋಲ್ಡ್ ಇಡ್ತೀರಿ ರೀ ಆದ್ರೂ ಒಂದು ಸ್ವಲ್ಪ ನಮ್ಗೆ ಗ್ಯಾರಂಟಿಗೋಸ್ಕರ ನಾವೇನಾರು ಬೇರೆ ಏನು ಪ್ರಾಪರ್ಟಿ ಭೀ ಕೊಟ್ಟು ಪ್ರಾಪರ್ಟಿ ಪೇಪರ್ಸನ್ನ ಇಟ್ಕೊತೀವಿ ರೀ ಎಟ್ ಲೀಸ್ಟ್ ನೀವು ಪರಿಚಯದವರೋ ಇರಬೇಕಲ್ಲ ರೀ ನಮಗೆ ನೀವು ಹೊಸದಾಗಿ ಬಂದೀರಲ್ಲ ನಾನು ಅದಕ್ಕೆ ಕೊಡ್ಲಾಕ್ಕ ಸ್ವಲ್ಪ ಲೆಕ್ಕ ಹಾಕ್ಲಿಕ್ಕೆ ಇದೆ ನಮ್ಮ ಮಾಲೀಕರಿಗೆ ನಾವು ತೋರಿಸ್ಬೇಕಲ್ಲ ಎಲ್ಲ ಹಿಸಾಬ್ ಹೌದು ಮ್ಯಾಮ್ ಏನಾದ್ರು ರೆಫರೆನ್ಸ್ ತಗೊಂಡ್ ಬಂದರೆ ಕೊಡ್ಬೋದು ರೀ ನಾವು

ಹಾಂ ರೀ ಕಾಸು ತಗೊಂಡ್ ಬನ್ರೀ ಮತ್ತು ನಿಮ್ಮ ಬಲ್ಲಿ ಬಂಗಾರ ಎಷ್ಟಿದೆ ರೀ ಹತ್ತು ತೊಲ ಅದೇ ರೀ ನಮ್ಮ ಮ್ಯಾನೇಜರ್ ಜೊತೆ ಒಂದ್ಸಲ ಮಾತಾಡ್ತೀನಿ ನಾನು ನಿಮ್ಮ ಹತ್ತು ತೊಲ ಇಟ್ಕೊಂಡು ಎಷ್ಟು ಕೊಡ್ಬೋದು ಅಂತಂದು ಹೇಳಿ ಮಾತಾಡಿ ಕೇಳ್ತೆ ನಿಮ್ಗೆ ಹೇಳ್ತೆ ನಿಮ್ಗೆ ಬಟ್ ಇದು ನಮ್ಮ ಬಳಿ ಸ್ವಲ್ಪ ಸ್ಟ್ರಿಕ್ಟ್ ಅದೆ ನೋಡಿರಿ ಹೆಂಗೆ ಕೊಡ್ಬೇಕಂದ್ರೆ ಮಂತ್ಲಿ ಮಂತ್ಲಿ ಕಂಪಲ್ಸರಿ ಬಂದು ಕೊಡ್ಬೇಕು ರೀ ಕಾಸು ಒಂದು ಡೇಟಿಗೆ ಪರ್ಟಿಕ್ಯುಲರ್ ಡೇಟ್ ಕೊಟ್ಟು ಅದೇ ಡೇಟಿಗೆ ಕೊಡಬೇಕು ಹಿಂದೆ ಮುಂದೆ ಮಾಡೋಂಗಿಲ್ಲ ರೀ ನಾವು ವೆಯ್ಟ್ ಮಾಡೋಂಗಿಲ್ಲ ಅಮೌಂಟ್ ನೋಡಿರಿ ಬಹಳ ಬಹಳ ಏನಿಲ್ಲ ಅಂದ್ರೂ ಭೀ ಒಂದು ಮೂರು ಲಕ್ಷ ಕೊಡ್ಬೋದು ನಾವು ಇಲ್ಲ ರೀ ನಾ ಬಂದು ಹಾಗೆ ರೂಲ್ಸ್ ಅದ ರೀ ನಮ್ಮ ಬಲ್ಲಿ ಹೇಳಿನ ನಾವು ಹೇಳ್ಬೇಕಾಯ್ತದೆ ನಮ್ಮ ಕೈಯಾಗ ಏನಿದ್ದರೂ ನಾವು ಭೀ ನಿಮ್ಮಂಗೆ ಕೆಲಸ ಮಾಡೋರು ಇದ್ದೀವಿ ಇಲ್ಲಿ ಚಾರ್ಜಸ್ ಹಾಂ ಆಯಿತು ಕೊಡಂಗಿದ್ರ್ ಕೊಡ್ತೀವಿ ನೀವು ರೆಫ್ರೆನ್ಸಿಗೆ ಯಾರಿಗಾರು ಕರ್ಕೊಂಡ್ ಬನ್ರೀ ಪಾಂಚ್ ಲಾಖ್ ಇಲ್ಲ ಚಾರ್ ಲಾಖ್ ಕೊಡ್ತೇನೆ ಹ್ಞೂ ಸರಿ ಹಾಂ ರೀ ಹಾಂ ರೀ